ಕನ್ನಡ ಭಾಷೆ ದಿನ ದಿನಕ್ಕೂ ಅಭಿವೃದ್ಧಿ ಕಾಣ್ತಾನೇ ಇದೆ ಮುಂಚೆಯೆಲ್ಲ ನಾವು ಕನ್ನಡನ ಜಾಸ್ತಿ ಉಪಯೋಗಿಸ್ತಾ ಇರಲಿಲ್ಲ ಬರೇ ಕನ್ನಡ ಮೀಡಿಯಮ್ಮಲ್ಲಿ ಓದ್ದೋರಿಗೆ ಮಾತ್ರ ಕನ್ನಡ ಉಪಯೋಗಿಸ್ತಿದ್ವಿ ಅಷ್ಟೇ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಮಾತೃಭಾಷೆ ಕನ್ನಡ ಆಗಿದ್ದರೆ ಮಾತಾಡ್ತಾ ಇದ್ವಿ ಆದರೆ ಈ ಹೊರಗಡೆಯಿಂದ ಬಂದೋರೆಲ್ಲ ಈ ಐ ಟಿ ಕಂಪ್ನಿಲಿ ಕೆಲಸ ಮಾಡೋರೆಲ್ಲ ಕನ್ನಡನ ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ ಈ ಬೇರೆ ರಾಜ್ಯದಿಂದ ಬಂದವರೆಲ್ಲ ಹಿಂದಿ ಅವರು ತಮಿ ತೆಲುಗು ತಮಿಳು ಈ ಥರವೇ ಮಾತಾಡ್ತಿದ್ದರು ಅವರು ಯಾವುದೇ ಕಾರಣಕ್ಕೂ ಕನ್ನಡ ಕಲೀತಿರಲಿಲ್ಲ ನಮ್ ಬಾ ನಮ್ಮ ಬೆಂಗಳೂರಿಗೇ ಬರಬೇಕು ಅವರು ಐ ಟಿ ಕೆಲಸ ಮಾಡೋಕ್ಕೆ ನಮ್ಮ ಜೊತೆಯೇ ಕೆಲಸ ಮಾಡ್ತಾರೆ ಆದರೂ ಕೂಡ ಹೇಳೋದು ಅವರು ಅಲ್ಲಿಯವರು ಅಂತ ಆ ಊರ ಭಾಷೆನೇ ಮಾತಾಡಬೇಕು ಅವರು ಕನ್ನಡ ಕಲಿಯಕ್ಕಿಲ್ಲ ಆದರೆ ನಾವು ಮಾತ್ರ ಅವರ ಭಾಷೆ ಕಲ್ತ್ಬಿಟ್ಟು ಅವರಿಗೆ ಉತ್ತರ ಕೊಡಕ್ಕೆ ಹೋಗ್ತೀವಿ ಆದರೆ ಈಗೀಗ ಕನ್ನಡ ಭಾಷೆ ತುಂಬ ಅಭಿವೃದ್ದಿಪಡೀತಾ ಇದೆ ಈಗ ನೋಡಿ ಒಂದು ಐಎ ಯು ಪಿ ಎಸ್ ಸಿ ಐ ಎ ಎಸ್ಸೊ ಕೆ ಎ ಎಸ್ಸೊ ಎಕ್ಸಾಮ್ ಬರೀಬೇಕು ಅಂದರೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿಲ್ಲ ಅಂತಂದರೆ ಅಲ್ಲಿ ನೀವು ಎಕ್ಸ್ಟ್ರಾ ಕನ್ನಡ ಒಂದು ಎಕ್ಸಾಮ್ ಬರಿಲೇಬೇಕು ಸೊ ಕನ್ನಡ ಈಗ ಅಷ್ಟು ಇಂಪಾರ್ಟೆನ್ಸನ್ನು ಪಡೀತಾ ಇದೆ ಅಷ್ಟೇ ಅಲ್ಲ ಹಿಂದೆಲ್ಲ ವೆಬ್ಸೈಟ್ಗಳು ಅದರಲ್ಲೆಲ್ಲ ಬರೇ ಇಂಗ್ಲೀಷ್ ಮಾತ್ರ ಇರ್ತಿತ್ತು ಆದರೆ ಈಗ ನಮ್ಮ ಭಾಷೆಯಲ್ಲೂ ಕೂಡ ಕನ್ನಡದಲ್ಲೂ ಕೂಡ ವೆಬ್ಸೈಟ್ ಕಂಟೆಂಟ್ಗಳು ವೆಬ್ಸೈಟ್ ಒಳಗಿರೋ ಎಲ್ಲ ಕಂಟೆಂಟ್ಗಳೆಲ್ಲ ಕನ್ನಡದಲ್ಲೂ ಬರ್ತಾ ಇದೆ ಅಷ್ಟೇ ಅಲ್ಲ ಕನ್ನಡ ಈಗ ಎಲ್ಲದರಲ್ಲೂ ಯಾವುದ್ರಲ್ಲೂ ಕನ್ನಡ ಕಡಿಮೆ ಇಲ್ಲ ಅಂದರೆ ಕನ್ನಡದಲ್ಲಿ ಇವಾಗ ತುಂಬ ಇವು ಟಿ ವಿ ಮೀಡಿಯಾ ಎಲ್ಲ ಬಂದಾಗಿಂದ ಧಾರಾವಾಹಿಗಳು ಫಿಲಂಗಳು ಒಳ್ಳೊಳ್ಳೆಯ ಶೋಗಳು ಎಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ ಬರ್ತಾ ಇದೆ ಮತ್ತು ಕನ್ನಡ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸುಲಭ ಯಾಕೆಂದರೆ ನಮ್ಮ ಆಡುಭಾಷೆ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾವು ಕನ್ನಡನ ತುಂಬ ಬೇಗ ಮಕ್ಕಳಿಗೆ ಹೇಳ್ಕೊಡೊದಾಗಲಿ ಅರ್ಥ ಮಾಡ್ಸೋಕ್ಕಾಗಲಿ ಎಲ್ಲದಕ್ಕೂ ನಾವು ಕನ್ನಡನ ಉಪಯೋಗಿಸ್ತೀವಿ ಈಗ ಇಂಗ್ಲೀಷೇ ಬೇಕು ಎಲ್ಲದಕ್ಕೂ ಅಂತ ಇಂಗ್ಲೀಷ್ ಬೇಕು ಒಂದು ಅದೂ ಒಂದು ಸಾಮೂಹಿಕ ಮಾಧ್ಯಮವಾಗಿ ಉಪಯೋಗಿಸಕ್ಕೆ ಎಲ್ಲರ ಜೊತೆ ಯಾರಿಗೆ ಕನ್ನಡ ಬರಲ್ಲ ಅವರಿಗೆ ನಮ್ಮ ನಮ್ಮೋದ್ನ ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ ಇಂಗ್ಲೀಷನ್ನು ಉಪಯೋಗಿಸ್ತೀವಿ ಆದರೆ ಈಗೀಗ ಕನ್ನಡ ಎಲ್ಲರಿಗೂ ಕನ್ನಡ ಕಲಿಸ್ತಿದ್ದೀವಿ ಕನ್ನಡ ಮಾತಾಡ್ತಾ ಇದ್ದಾರೆ ಕನ್ನಡ ಕಲಿಯಕ್ಕೆ ಯಾರೂ ಹಿಂಜರಿತಾ ಇಲ್ಲ ಈಗೀಗ ನೋಡ್ತಾ ಹೋದರೆ ಕನ್ನಡ ಈಗ ತುಂಬಾನೇ ಅಭಿವೃದ್ಧಿ ಹೊಂದಿದೆ ಹಿಂದಿನ ಕಾಲದಲ್ಲಿ ಕನ್ನಡ ಮಾತಾಡಿದರೆ ನಮ್ಮನ್ನು ಒಂಥರ ಕೀಳಾಗಿ ನೋಡೋರು ಇಂಗ್ಲೀಷ್ ಬರ್ತಾ ಇದ್ದರೆ ಅವರೇ ಸುಪ್ರೀಮ್ ಆ ಥರ ಎಲ್ಲ ಮಾಡೋರು ಆದರೆ ಈಗ ಹಾಗಲ್ಲ ನಾವು ಕನ್ನಡ ಮಾತಾಡಿದರೆ ಅವರು ಕೂಡ ಸ್ವಲ್ಪ ಕನ್ನಡ ಮಾತಾಡೋಕ್ಕೆ ಪ್ರಯತ್ನಪಟ್ಟು ಉತ್ತರ ಕೊಡೋಕ್ಕೆ ಸ್ವಲ್ಪನಾದರೂ ಈಗೀಗ ಟ್ರೈ ಮಾಡ್ತಾ ಇದ್ದಾರೆ